ಸರ್ ಇದು ಚಿಕ್ಕಬಳ್ಳಾಪುರ ಟ್ರಾವೆಲ್ ಏಜೆಂಟ್ ಅಲ್ವ ಮಾತಾಡ್ತಾ ಲಿಖಿತ್ ಅವರು ಹಾಂ ಸರ್ ಅದೇ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದೀವಿ ಚಿಕ್ಕಬಳ್ಳಾಪುರಿಗೆ ಸರ್ ನಾವಲ್ಲಿ ಗುಡಿಬಂಡೆ ಫೋರ್ಟು ಈ ಥರ ಎಲ್ಲ ಪ್ಲೇಸಸ್ಗಳನ್ನ ನೋಡಬೇಕು ನಿಮ್ಮ ಹಾಂ ಸರ್ ಅದಕ್ಕೆ ಅದಕ್ಕೆ ನಾವು ಏನಾಗುತ್ತೆ ಅಮೌಂಟು ಅಂತೆಲ್ಲ ವಿಚಾರಿಸ್ಬೇಕಾಗಿತ್ತು ನಾವು ನಾಲ್ಕೈದು ಜನ ಇದ್ದೀವಿ

ಹಾಂ ಇಲ್ಲ ಸರ್ ಅದೇ ಗುಡಿಬಂಡೆ ಫೋರ್ಟು ಮತ್ತೆ ನಂದಿ ಹಿಲ್ಸು ಅವಳ ಬೆಟ್ಟ ಇನ್ನೊಂದು ಯಾವ್ದಾದ್ರೂ ಪ್ಲೇಸು ಇವಾಗ ಶಿವನ ಟೆಂಪಲ್ ಇದೆ ಅಂತ ಫೇಮಸ್ ಅಲ್ವ ಸರ್ ಅಲ್ಲಿ ಹಾಂ ಅದೊಂದು ನೋಡ್ಬೇಕಾಗಿತ್ತು ಸರ್ ಹಾಂ ಫೈವ್ ಮೆಂಬರ್ಸ್ ಅಂತ ಇವಾಗ ಸದ್ಯಕ್ಕೆ ಇದೆ ನೋಡೋಣ ನಾವು ಅಂದರೆ ಈ ಸಂಡೇ ಬರ್ತೀವಿ ವೀಕೆಂಡ್ ಇರುತ್ತಲ್ಲ ಅದಕ್ಕೆ ನಿಮಗೆ ಕಾರುಗಳೆಲ್ಲ ಸಿಗುತ್ತ ಸರ್ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀರ ಹಾಂ ಸರ್ ಹಾಂ ಹಾಂ ಓಕೆ ಸರ್ ಹಾಂ ಹಾಂ ಹಾಂ ಓಕೆ ಸರ್ ಹಾಂ ಸರ್ ಸರ್ ಇದು ಊಟ ತಿಂಡಿಯೆಲ್ಲ ನೀವೆ ವ್ಯವಸ್ಥೆ ಮಾಡ್ತೀರಾ ಏಕೆಂದ್ರೆ ನಾವು ಎರಡು ದಿವಸ ಬರ್ತೀವಿ ಟ್ರಿಪ್ಗೆ ಅದೇ ನೈಟ್ ಹೊತ್ತು ನೀವು ಇದಕ್ಕೆ ಕರ್ಕೊಂಡು ಹೋಗಿ ಶಿವನ ಟೆಂಪಲ್ಗೆ ಸರ್ ನಾವೀಗ ಸಂಡೇ ಬರ್ತೀವಿ ಅಂದರೆ ನಾವು ಸಂಡೇ ಬಂದೆ ಸಂಡೇ ಮಂಡೇ ನಾವು ನೋಡ್ಕೊಂಡು ನಾವು ಮಂಗಳವಾರ ಬೆಳಗ್ಗೆ ವಾಪಸ್ಸು ಹೋಗಬೇಕು ಅದಕ್ಕೆ ನಾವು ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಿಗೆ ಬರ್ತೀವಿ ಸರ್ ನೀವೆ ಎಲ್ಲ ಪಿಕ್ ಮಾಡ್ಕೊಳ್ತೀರ

ಹಾಂ ಓಕೆ ಸರ್ ಎಲ್ಲ ಏನೂ ತೊಂದರೆ ಇಲ್ಲ ಅಲ್ವ ಸರ್ ಬರ್ಬೋದಲ್ವ ನಾವು ಸೋಮವಾರ ಸೊ ಭಾನುವಾರ ಬಂದು ಫೋನ್ ಮಾಡ್ತೀವಿ ಹಾಂ ಓಕೆ ಸರ್ ಅಲ್ಲಿ ಬಂದು ಫೋನ್ ಮಾಡ್ತೀವಿ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಹಾಂ ಅಲ್ಲ ಮುಂಚೇನೆ ಹೇಳ್ತೀವಿ ನಾವು ಎಷ್ಟು ಜನ ಬರ್ತೀವಂತ ಆ ಕಾರ್ನೇ ಬುಕ್ ಮಾಡಿ ಅಮೌಂಟ್ ಎಲ್ಲ ಒಂದ್ಸರಿ ತಿಳಿಸಿ ಸರ್ ಎಷ್ಟಾಗುತ್ತೆ ಅಂತ ಹಾಂ ಸರ್ ಹಾಂ ಸರ್ ಓಕೆ ಸರ್ ಆಯಿತು ಬಂದು ಫೋನ್ ಮಾಡ್ತೀನಿ ಬಿಡಿ ಸರ್ ಹಾಂ